ಕರ್ನಾಟಕ ರಾಜ್ಯದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಹಿಂದಿನಿಂದಲೂ ಮತ್ತು ಈಗಲೂ ಕೂಡ ತಮ್ಮ ಒಂದು ಆಡಳಿತವನ್ನು ನಡೆಸುತ್ತಿವೆ ಮತ್ತು ಆ ಪಕ್ಷದ ಒಂದಿಷ್ಟು ಪ್ರಸಿದ್ಧ ಮಹಾನ್ ರಾಜಕಾರಣಿಗಳಿಗೂ ಕೂಡ ಆ ಪಕ್ಷವನ್ನು ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಒಳ್ಳೆಯ ಪ್ರಭಾವಿ ವ್ಯಕ್ತಿಗಳಾಗಿ ಈಗಲೂ ಕೂಡ ರಾಜಕೀಯದಲ್ಲಿ ಒಳ್ಳೆಯ ಛಾಪನ್ನು ಮೂಡಿಸಿದ್ದಾರೆ ನನಗೆ ತಿಳಿದ ಹಾಗೆ ಉದಾಹರಣೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷವು ಒಂದು ಒಂದು ಸಮಯದಲ್ಲಿ ಅತ್ಯಂತ ಪ್ರಭಾವಿ ಒಂದು ಪಕ್ಷವಾಗಿ ಬೆಳೆದು ನಿಂತಿತ್ತು ಆ ಪಕ್ಷದ ಹಿರಿಯ ರಾಜಕಾರಣಿ ವ್ಯಕ್ತಿ ಎಂದರೆ ಎಚ್ ಡಿ ದೇವೇಗೌಡ ಅವರು ಎಚ್ ಡಿ ದೇವೇಗೌಡ ಅವರು ತಮ್ಮ ಒಂದು ರಾಜಕೀಯ ಜೀವನದಲ್ಲಿ ಅತಿ ಹೆಚ್ಚು ದೊಡ್ಡ ಮಹಾನ್ ಸಾಧನೆಯನ್ನ ಗೈದಿದ್ದಾರೆ ಏನೆಂದರೆ ನಮ್ಮ ಕರ್ನಾಟಕ ರಾಜ್ಯದಿಂದ ಅವರು ಒಂದು ಬಾರಿ ಭಾರತದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿ ಒಂದು ಕರ್ನಾಟಕದ ಕೀರ್ತಿಯನ್ನ ಇಡೀ ಭಾರತಕ್ಕೆ ಎಲ್ಲ ಬಾ ಇಡೀ ಭಾರತದಲ್ಲೆಲ್ಲ ತಮ್ಮ ನಮ್ಮ ಕರ್ನಾಟಕದ ಕೀರ್ತಿಯನ್ನು ಬೆಳಗಿಸಿದ್ದಾರೆ ಹಾಗೂ ಅವರು ರಾಜಕೀಯದಲ್ಲಿ ರಾಜಕೀಯ ಅವಧಿಯಲ್ಲಿ ಅಂದರೆ ತಮ್ಮ ಆಡಳಿತದ ಅವಧಿಯಲ್ಲಿ ಹೆಚ್ಚು ಅಭಿವೃದ್ಧಿಗಳನ್ನ ತೆಗೆದುಕೊಂಡು ಬಂದು ಮತ್ತು ಅವರು ಒಂದು ಅದೇ ಒಂದು ರಾಜಕೀಯದ ಒಂದು ನೀತಿ ಮತ್ತು ರಾಜಕೀಯದ ಒಂದಿಷ್ಟು ರಾಜಕೀಯ ವ್ಯವಸ್ಥೆಗಳನ್ನು ಅವರ ಒಂದು ವಂಶದ ಮತ್ತು ಬೇರೆಯವರ ಒಂದಿಷ್ಟು ರಾಜಕೀಯ ಅಂದರೆ ಅವರ ಪಕ್ಷದ ಕಾರ್ಯಕರ್ತರು ಮತ್ತು ಅವರ ಪಕ್ಷದ ಸದಸ್ಯರುಗಳಿಗೆ ಎಲ್ಲ ರೀತಿಯ ಒಂದು ಗೈಡೆನ್ಸನ್ನು ಅಂದರೆ ಎಲ್ಲ ರೀತಿಯ ಒಂದಿಷ್ಟು ಅವರಿಗೆ ಯಾವ ರೀತಿಯ ಉಪಾಯಗಳನ್ನು ಅವರಿಗೆ ಹೇಳಬೇಕು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಇಂತಹ ಒಂದಿಷ್ಟು ಕಾರ್ಯಗಳನ್ನು ಅವರು ಕೂಡ ನಡೆಸಿಕೊಂಡು ಬಂದಿದ್ದಾರೆ ಅದೇ ರೀತಿ ಅವರ ಮಗನಾದ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ರಾಜಕೀಯದಲ್ಲಿ ತಮ್ಮ ಜೆ ಡಿ ಎಸ್ ಪಕ್ಷವನ್ನು ಹೆಚ್ಚು ಒಂದು ಪ್ರಭಾವಿ ಪಕ್ಷವಾಗಿ ಮೆರೆಸಿ ಅವರು ಕೂಡ ಒಳ್ಳೆಯ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಹಾಗೆಯೇ ಎಸ್ ಐ ಡಿ ಸಿ ಎಂಬ ಪಕ್ಷವು ಅದರ ಅಧ್ಯಕ್ಷರಾಗಿ ನಿಜಗುಣ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ರಸ್ತೆ ಸಾರಿಗೆ ಈ ತರಹದ ಒಂದಿಷ್ಟು ಪಕ್ಷಗಳನ್ನು ನಾವು ನೋಡಬಹುದು ನಿಜ್ಗುಣ ಚಾರಿಟೇಬಲ್ ಟ್ರಸ್ಟು ಮತ್ತು ಅಧ್ಯಕ್ಷ ಮತ್ತೆ ರಸ್ತೆ ಸಾರಿಗೆ ಒಂದು ಟ್ರಸ್ಟು ಈ ರೀತಿಯ ಒಂದಿಷ್ಟು ರಾಜಕೀಯ ಪಕ್ಷಗಳನ್ನು ನಾವು ನಮ್ಮ ರಾಜ್ಯದಲ್ಲಿ ಕಾಣ್ ನೋಡ ಕಾಣಬಹುದು